ನನ್ನ ಸಂಸ್ಕೃತಿ ಮುಖ್ಯ ಉದ್ಯೋಗ

ನಮ್ಮ ಮನೆ ಒಳಗೆ ಹೆಚ್ಚು ಜನ ಶಿಕ್ಷಕರಿದ್ದಾರೆ ಹೀಗಾಗಿ ನನಗೂ ಕೂಡ ಶಿಕ್ಷಣ ವೃತ್ತಿ ಸೇರಿತು ಶಿಕ್ಷಕನಿಗೇನು ಬೇಕು ಮೊದ್ಲ್ನೇದ್ದು ಅಧ್ಯಯನಶೀಲತೆ ಬೇಕು ಹೆಚ್ಚು ಅಧ್ಯಯನ ಮಾಡೋದು ಪ್ರಾಯೋಗಿಕವಾಗಿ ಮಾಡೋದು ಮತ್ತು ತಾಳ್ಮೆ ಇರ್ಬೇಕಾಗ್ತದೆ ನಮಗೆ ಶಾಂತ ಸ್ವಭಾವ ಇರ್ಬೇಕಾಗ್ತದೆ ಇವೆಲ್ಲ ಶಿಕ್ಷಕನಿಗೆ ಬೇಕು ಆದ್ರೆ ಇಲ್ಲಿ ನಾವು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರ್ತೀವಿ ಈಗ್ಲೂ ನಾನೊಬ್ಬ ಶಿಕ್ಷಕ ನಾ ಇದ್ದ ನೌಕರಿ ಬಿಟ್ಟು ಇಲ್ಲಿಗೆ ಬಂದಾಗ ಈ ಶಿಕ್ಷಣವನ್ನು ನಾನು ಆಯ್ಕೆ ಮಾಡಿಕೊಂಡೆ ಹಂಗಾರೆ ಬರೇ ಶಾಲಾ ಶಿಕ್ಷಣವೇ ಶಿಕ್ಷಣವಾ ಅನ್ಕೊಬೋದಲ್ಲ ಹಾಗೇನಿಲ್ಲ ಕೃಷಿ ಬಗ್ಗೆ ನಾನು ಜನ್ರಿಗೆ ಹೇಳಿಕೊಡೋದಾಗ್ಲಿ ನಾಟ್ಕದ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡೋದಾಗ್ಲಿ ವಿಜ್ಞಾನ ಗಣಿತ ಇವುಗಳನ್ನ ತಿಳಿಸ್ಕೊಡೋದಾಗ್ಲಿ ಸೊ ಈ ಶಿಕ್ಷಣ ಕ್ಷೇತ್ರ ಒಂದು ವಿಚಿತ್ರವಾದ ಹರಡಿಕೊಂಡಂಥ ಒಂದು ವಿಷಯ ಅದ್ರಲ್ಲಿ ನಾನು ಮುಂದುವರಿಬೇಕು ಅಂತ ಪ್ರಯತ್ನ ಮಾಡಿದೆ ಅದಿನ್ನೂ ಮುಂದ್ವರ್ದದೆ ಆದರೆ ಈಗ ಅದ್ರ ಕಡೆಗೆ ಜನರ ಲಕ್ಷ ಕಡಿಮೆ ಆಗಲಿಕತ್ತದ ನಮ್ಮ ಸಂಸ್ಕೃತಿ ಜನ ಅದರಿಂದ ದೂರ ಹೋಗ್ಲಿಕತ್ತರ ಯಾಕೆ ಮೊಟ್ಟ ಮೊದ್ಲ್ನೇದಾಗಿ ಮಾಸ್ತರ್ ಆಗೋದು ಅಂದ್ರೆ ಅತಿ ಕಡಿಮೆ ಪಗಾರ್ದಾಗ ಮಾಸ್ತರ್ಕೆ ಮಾಡೋದು ಅದಕ್ಕಿಂತ ನಾನು ಇಂಜಿನಿಯರ್ ಆದರೆ ಡಾಕ್ಟ್ರ್ ಆದರೆ ಅದಕ್ಕಿಂತ ಮುಂದೆ ಹೋದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಿದರೆ ಬೇಕಾದಷ್ಟು ದುಡ್ಡು ಗಳಿಸ್ಬೋದಲ್ಲ ಅಂತ ಅವರಲ್ಲಿ ವಿಚಾರ ಬರ್ತಿರಬಹುದು ಅದಕ್ಕವ್ರು ಆಯ್ಕೆ ಮಾಡುದು ಹಂಗೇನ ಸೊ ಅದನ್ನು ಸಾಧಿಸ್ಬೇಕಾದರೆ ನಾವು ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ಅದ್ರೊಳಗೆ ಮುಂದುವರಿಬೇಕು ಅಂತಂದರೆ ಒಂದು ಯಾವುದೇ ವಿಷಯ ತಗೊಳ್ಳಿ ಅದ್ರ ಮೇಲೆ ಸಂಶೋಧನಾತ್ಮಕವಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಉದಾಹರಣೆಗೆ ಕೃಷಿ ಕೃಷಿ ಒಳಗೆ ಸಂಶೋಧನೆ ಮಾಡ್ಲಾರ್ದೆನ ಅಂದ್ರೆ ನಾನು ಯಾವತ್ತಿಗೂ ಈ ಮಾಡರ್ನ್ ಸೈನ್ಸ್ ಬಗ್ಗೆ ಮಾತಾಡುವುದಿಲ್ಲ ಟ್ರೆಡಿಶ್ನಲ್ ಸೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ರೆಡಿಶ್ನಲಿ ನಮ್ಮಲ್ಲಿ ಕೃಷಿ ಒಳಗೆ ಏನೇನು ಪ್ರಯೋಗ್ಗಳು ಆಗ್ಯಾವ ಅನ್ನೋದನ್ನು ನಾನು ಅಧ್ಯಯನ ಮಾಡ್ಬೇಕಾಗ್ತದೆ ಅದೇ ರೀತಿ ಶಿಕ್ಷಣಕ್ಕೆ ಬರೋಣ ಯಾವುದು ಶಾಲಾ ಶಿಕ್ಷಣದ ಬಗ್ಗೆ ಆ ಶಾಲಾ ಶಿಕ್ಷಣದ ಬಗ್ಗೆ ನಾನು ಯೋಚನೆ ಮಾಡಬೇಕಾದ್ರೆ ನಾನು ಸಣ್ಣವ ಇದ್ದಾಗ ನಮ್ಮ ಶಾಲಿ ಮಾಸ್ತರು ಏನೇನ್ ಪ್ರಯೋಗಗಳನ್ನು ಮಾಡ್ತಿದ್ದರು ಆಟದ ಮೂಲಕ ಭಾರತೀಯ ಆಟಗಳನ್ನು ನೀವು ತೆಗೆದು ನೋಡಿರಿ ಆ ಆಟದ ಒಳಗೆ ಸಾಕಷ್ಟು ವಿಜ್ಞಾನ ಅದ ಫಿಝಿಕ್ಸ್ ಅದ ಕೆಮಿಸ್ಟ್ರಿ ಅದ ಸೊ ಇವುಗಳನ್ನು ನಾವು ನಮ್ಮ ಮಕ್ಕಳ ಜೊತೆಗೆ ಆಟ ಆಡ್ತಾ ಆಡ್ತಾ ಆಡ್ತಾ ಕಲಸ್ಬೇಕಾಗ್ತದೆ ಈ ಕ್ರಿಯೆಟಿವಿಟಿ ಇವತ್ತು ಪುಸ್ತಕ ಓದುವಂಥ ಆ ಕಲಿಕೆಗಾರರಲ್ಲಿ ಇವು ಬರೋದಿಲ್ಲ ಇದಕ್ಕೆ ನಾವು ಪ್ರಾಯೋಗಿಕವಾಗಿ ಆಟ ಆಡ್ಕೊತ ಏನು ನಾವು ಕಲ್ತಿವಿ ನಮ್ಗೆ ಈ ವಿಷಯ ನಿರರ್ಗಳ್ವಾಗಿ ಗೊತ್ತಿರ್ತದೆ ಅದಕ್ಕೆ ನಾನು ಈ ಶಿಕ್ಷಣ ಕ್ಷೇತ್ರವನ್ನು ನನ್ನ ಸಂಸ್ಕ್ರತಿಯ ಭಾಗ ಅಂತ ನಾನು ತಿಳ್ಕೊಂಡು ಅದ್ರ ಒಳಗೆ ಮುಂದುವರಿಯಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ